ಹಲೋ ಡಾಕ್ಟರ್ ರಾಜೇಶ ಅವರಲ್ವಾ ಮಾತಾಡುವುದು ನಾನು ವಿಶಾಲ್ ಅಂತ ಮೊನ್ನೆ ಬಂದಿದ್ದೆನಲ್ಲ ನನಗೆ ಜ್ವರ ಇತ್ತು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಈಗ ಅದು ಜ್ವರ ಉಂಟಲ್ಲ ಕಡಿಮೆ ಆಗಲಿಲ್ಲ ಇನ್ನೂ ಕೂಡ ಶೀತ ಕೂಡ ಸ್ಟಾರ್ಟ್ ಆಗಿದೆ ಆಂ ಇಲ್ಲ ಇಲ್ಲ ನೀವು ಹೇಳಿದ್ದನ್ನೇ ಫಾಲೋ ಮಾಡ್ತಿದ್ದೇನೆ ಸರ್ ನಾನು ದಿನನಿತ್ಯ ಆದರೂ ಕೂಡ ಅದೊಂದು ಶೀತ ಒಂದು ಕಡಿಮೆ ಆಗ್ತಿಲ್ಲ ಹೌದೌದು ಹೌದು ಸರ್ ಹೌದು ನಾನು ತಕೊಳ್ತಿದ್ದೇನೆ ಆಯಿತು ಸರ್ ಆ ಆಂ ಮತ್ತೆ ಅದು ಜ್ವರಕ್ಕೆ ಒಂದು ಏನಾದರೂ ಇದ್ದರೆ

ಹೌದಾ ಆಯಿತು ಸರ್ ಮತ್ತೆ ಅದು ಮನೆಯಲ್ಲೇ ಮಾಡಿದ ಕಷಾಯ ಎಲ್ಲ ಕುಡಿದೆ ಇದು ಶೀತ ಕಡಿಮೆ ಆಗಲಿಕ್ಕೆ ಆದರೂ ಆದರೂ ಕೂಡ ಎಂತ ಸಹ ಇದಿಲ್ಲ ಹಾಗೆಯೇ ಇದೆ ಶೀತ ದಿನ ಬೆಳಿಗ್ಗೆ ಎದ್ದ ಮೇಲೆ ಸ್ಟಾರ್ಟ್ ಆಗ್ತದೆ ಮತ್ತೆ ಇಡೀ ದಿನ ಕೂಡ ಇರ್ತದೆ ಅದು ಆಯಿತು ಸರ್ ಆಯಿತು ಸರ್ ಆಯಿತು ನಾನು ಇವಾಗ ಬಿಸಿ ನೀರನ್ನೇ ಕುಡೀತಾ ಇರೋದು ಈಗ ಬಿಸಿ ನೀರನ್ನೇ ಕುಡಿಯುವುದು ತಣ್ಣೀರು ಮುಟ್ಟೋದು ಸಹ ಇಲ್ಲ ನಾನು

ಓಕೆ ಸರ್ ಓಕೆ ಹೌದು ನಾನು ಈಗ ಜ್ವರ ಬಂದಾಗ್ಲಿಂದಾನು ಗಂಜಿ ಗಂಜಿಯನ್ನನೇ ಕುಡೀತಿರೋದು ಗಂಜಿ ಆಯಿತು ಸರ್ ಬಿಸಿಯಿರುವಾಗಲೇ ತಿಂತೀನಿ ಓಕೆ ಸರ್ ಇನ್ನು ನಾನು ನೆಕ್ಸ್ಟ್ ಯಾವಾಗ ಬರಬೇಕು ಚೆಕಪ್ಗೆ ಆಯಿತು ಸರ್ ಆಯಿತು ಓಕೆ ಇಡ್ತೇನೆ ಆಯಿತು ಸರ್ ಆಯಿತು ಆಯಿತು